ಹಲೋ ನನ್ನ ಹೆಸರು ಕುಬ್ರಾ ನಾನು ನಿಮ್ಮ ಬಳಿ ಊಬರನ್ನ ಬುಕ್ ಮಾಡಿದೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಬಳಿ ಕ್ಯಾಬ್ನನ್ನು ಬುಕ್ ಮಾಡಿದೆ ಈಗ ನನಗೆ ಕ್ಯಾಬ್ ಅವಶ್ಯಕ್ಕೆ ಇಲ್ಲ ಏಕೆಂದರೆ ಇಲ್ಲಿ ರಸ್ತೆಯಲ್ಲಿ ನಾನು ನಿಂತಿರುವ ರಸ್ತೆಗಳಲ್ಲಿ ಮಳೆಯು ಜೋರಾಗಿ ಬರುತ್ತಿದೆ ಹಾಗಾಗಿ ನನಗೆ ಕ್ಯಾಬ್ ಬೇಡ ನನಗೆ ನನ್ನ ಸಮಯ ಎಲ್ಲ ವ್ಯಸ್ತವಾಗುತ್ತದೆ ಹಾಗಾಗಿ ಈ ಇಲ್ಲಿ ಇದ್ದ ಆಟೋದಲ್ಲಿ ನಾನು ಹತ್ತಿಕೊಂಡು ಪ್ರಯಾಣವನ್ನು ಮಾಡುತ್ತಿದ್ದೀನಿ ಹಾಗಾಗಿ ನಿಮ್ಮ ಬಳಿ ನಾನು ಆರ್ಡರನ್ನು ಕ್ಯಾನ್ಸಲ್ ಮಾಡಲು ಕೇಳಿಕೊಳ್ಳುತ್ತೀನಿ ನೀವು ನನ್ನನ್ನು ಕ್ಷಮಿಸಿ ನನ್ನ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಫೋನ್ಪೇಯನ್ನು ಮಾಡಿದ ಹಣವನ್ನು ನೀವು ನನಗೆ ಕಳಿಸಿಕೊಡಿ ನೀವು ನನಗೆ ಕಾಯಬೇಡಿ ನೀವು ಬೇರೆ ಜನರನ್ನು ಕರೆದುಕೊಂಡು ಹೋಗಿ ನಿಮ್ಮ ಪ್ರಯಾಣವನ್ನು ನಿಂತಿರುವದಲ್ಲಿ ನನಗೋಸ್ಕರ ನೀವು ಕಾಯೊ ಕಾಯಬೇಡಿ ಕಾಯುದಿಕೆಕ್ಶೆ ಕ್ಷಮಿಸಿ ಮತ್ತು ಧನ್ಯವಾದಗಳು ನೀವು ನನಗೆ ಕಾಯ್ದುಕೊಂಡಿದ್ದೀರಿ ನಾನು ನಿಮಗೆ ಇನ್ನೂರು ರೂಪಾಯಿಗಳನ್ನು ಫೋನ್ಪೇ ಮಾಡಿದ್ದೆ ನೀವು ಡೀಟೇಲ್ಸ್ ಎಲ್ಲ ನೋಡಬಹುದು ನೀವು ಫೋನ್ಪೇ ಅಥವಾ ಪೇಟಿಯಮ್ ಅಥವಾ ಗೂಗಲ್ಪೇಯನ್ನು ಮಾಡಿ ನಾನು ನಿಮಗೆ ನನ್ನ ನಂಬರ್ ಕೊಡ್ತೀನಿ ಅದಕ್ಕೆ ನೀವು ಹಣವನ್ನು ಕಳಿಸಿ ಈಗ ನನ್ನ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಎಂಟು ಏಳು ಒಂಬತ್ತು ಎರಡು ಸೊನ್ನೆ ಏಳು ಒಂಬತ್ತು ಎಂಟು ಆರು ಐದು ಇದು ನನ್ನ ನಂಬರ್ ನನ್ನ ಹೆಸರು ಕುಬ್ರಾ ಅಂತ ಇದಕ್ಕೆ ನೀವು ಹಣವನ್ನು ಕಳಿಸಬಹುದು ನಿಮ್ಮ ಹತ್ರ ಫೋನ್ಪೇ ಆನ್ಲೈನ್ ಪೇಮೆಂಟ್ ಯಾವುದೂ ಇಲ್ಲವಾ ಹೌದಾ ಏನಿಲ್ಲ ನೀವು ನಿಮ್ಮ ನಂಬರ್ ನನಗೆ ಕೊಡಿ ನಾನು ಆ ನಂಬರ್ಗೆ ನನ್ನ ಬ್ಯಾಂಕ್ ಖಾತೆಗಳ ಎಲ್ಲಾ ವಿಷಯವನ್ನು ನಾನು ನಿಮಗೆ ವಾಟ್ಸಪ್ ಮಾಡುತ್ತೀನಿ ಅದಕ್ಕೆ ನೀವು ನನ್ನ ಭ್ಯಾಂಕ್ ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ಮ ಅಕ್ಕ ಪಕ್ಕ ಹಳ್ಳಿ ಸಿಟಿ ವಿದೇಶ ದೇಶದಲ್ಲಿ ಹತಾ ಹಲವು ಥರದ ಬ್ಯಾಂಕ್ಗಳೈತೆ ಅದರಲ್ಲಿ ಕೆನರಾ ಬ್ಯಾಂ ಕಲ್ಲಿ ಸ್ಥಳಕ್ಕೆ ನೀವು ಆ ಬ್ಯಾಂಕ್ಗೆ ಹೋಗಿ ನನ್ನ ಖಾತೆಗೆ ಅರ್ಜಿ ಸಲ್ಲಿಸಿ ನೀವು ನನಗೆ ಹಣವನ್ನು ಕೊಡಿ ಭ್ಯಾಂಕ್ ಖಾತೆಯನ್ನು ಸೇರಿಸಲು ಕೇಳುತ್ತೀನಿ ನೀವು ಇದು ಈ ನಂಬರ್ಗೆ ಆನ್ಲೈನ್ ಪೇಮೆಂಟ್ ಮಾಡಿ ಇಲ್ಲಾಂದ್ರೆ ನಾನ್ನಿಮಗೆ ವಾಟ್ಸ್ಯಾಪಲ್ಲಿ ಎಲ್ಲಾ ಥರದ ವಿಷಯವನ್ನು ಬರೆದುಕೊಂಡು ಕೊಂಡು ಕಳಿಸ್ತೀನಿ ಅದಕ್ಕೆ ನೀವು ಯಾವುದಾದರೂ ಪೇಮೆಂಟನ್ನು ಚಲನ್ ಬರ್ದು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ಡ್ ಮಾಡಬಹುದು ಧನ್ಯವಾದಗಳು